ನಾನು ಯಾವಾಗಲೂ ಇಷ್ಟ ಪಡುವ ಆಟ ಎಂದರೆ ಶಟ್ಲ್ ಕಾಕ್ ಇದು ನನಗೆ ಚಿಕ್ಕ ವಯಸ್ಸಿಂದ ಇಷ್ಟ ಯಾಕಂದರೆ ನಾನು ಈ ಆಟನ ಒಂದು ಮಟ್ಟಿಗೆ ಚೆನ್ನಾಗಿ ಆಡ್ತೀನಿ ಅದರಲ್ಲೂ ನನಗೆ ಯಾವಾಗಿಂದ ಇಷ್ಟ ಅಂದರೆ ಸಾನಿಯಾ ಮಿರ್ಜಾ ಬ್ಯಾಟ್ಮಿಟನ್ ಆಡೋದನ್ನು ಟಿ ವಿಯಲ್ಲಿ ನೋಡಿದಾಗೆಲ್ಲ ಇಷ್ಟ ಆಗ್ತಿತ್ತು ನಾನು ಚಿಕ್ಕವಳಿದ್ದಾಗ ನಾನು ಮತ್ತು ನನ್ನ ಸ್ನೇಹಿತರು ಸೇರಿಕೊಂಡು ಈ ಆಟದಲ್ಲಿ ಸ್ಪರ್ಧೆ ಇಡ್ತಾಯಿದ್ವಿ ಶಟಲ್ ಕಾಕನ್ನ ಆಡ್ತಿದ್ವಿ ಇದರಲ್ಲಿ ಹೆಚ್ಚಿನ ಸ್ಪರ್ಧೆ ನಾನೇ ಗೆಲ್ತಾ ಇದ್ದೆ ಆಗ ಗೆದ್ದೋರಿಗೆ ಸೋತೋರು ಒಂದು ಮಂಚ್ ಚಾಕ್ಲೆಟ್ ಕೊಡಿಸ್ಬೇಕಿತ್ತು ಅದಕ್ಕೆ ನನಗೆ ಈ ಆಟ ಅಂದರೆ ತುಂಬ ಇಷ್ಟ ಹೆಚ್ಚಿನ ಮಟ್ಟಿಗೆ ಈ ಆಟನ ನಾನೇ ಗೆದ್ದು ಚಾಕ್ಲೆಟ್ ತಗೊಳ್ತಿದ್ದೆ